ಹಲೋ ಹೌದು ಸರ್ ಯಾರು ಹಾಂ ಸರ್ ಎಲ್ಲಿ ಲೊಕೇಶನ್ ಎಲ್ಲಿ ಕೊಪ್ಳದಲ್ಲಿ ಎಲ್ಲಿ ಓ ಬಿ ಟಿ ಪಾಟಿಲವ್ರ ಹೌದಾ ಹಾಂ ಇವಾಗೇನು ಏನು ಮಾಡಬೇಕದು ಪ್ಲಾನಿಂಗ್ ಏನಿದೆ ನಿಮ್ಮದು ಹಾಂ ಎರಡು ಸ್ಟೋರ್ ರೂಮಾ ಮೇಲೆ ಮನೆ ಮೇಲೆ ಹ್ಞೂ ಅದಕ್ಕೆ ಬೇಕಾಗುತ್ತೆ ಒಂದು ಎರಡು ಗಾಡಿ ಒಂದು ಗಾಡಿ ಜಲ್ಲೆ ಒಂದು ಎರಡು ಗಾಡಿ ಉಸುಕು ಸಿಮೆಂಟು ಎಲ್ಲ ಪ್ಲಯ್ ವುಡ್ ಐಟಮ್ಸ್ ಸ್ವಲ್ಪ ಬೇಕು ಹ್ಞೂ ಎಲ್ಲ ಐಟಮ್ಸ್ ಹೇಳ್ತೀನಿ ಪಟಿಕಲ್ ಬೇಕು ಒಂದು ಹತ್ತು ಚೀಲ ಆದರೆ ಸಾಕಾಗುತ್ತೆ

ಇವಾಗ ಎರಡು ದಿನ ಆಗೋಲ್ಲ ರೀ ನಾಡಿದ್ದು ಬರ್ತೀನಿ

ನೋಡ್ಬೇಕು ರೀ ಅದು ಅಳ್ತೆ ಮಾಡಿ ಆದಮೇಲೆ ಹೇಳ್ಬೇಕು

ಇಲ್ಲ ಅದೇ ರೀ

ಇವತ್ತು ಎಂಟು ಅಂದರೆ ಹತ್ನೇ ತಾರೀಕು ಬರ್ತೀನಿ ರೀ ನಾನು ಹ್ಞೂ ಎಲ್ಲ ಇತ್ಲಯ್ ಎಲ್ಲ ನಮ್ಮ ಕಡೆಯೇ ಕ್ಲಿಯರ್ ಮಾಡ್ಕೊಳ್ತೀನಿ ಎಲ್ಲ ನಾನೇ ಹ್ಞೂ ಲೇಬರು ನಮ್ಮ ಕಡೆ ಅವ್ರು ಇದ್ದಾರೆ ನೀವು ಗುತ್ಗೆ ಅಂದರೆ ಗುತ್ಗೆ ಕೂಲಿ ಮಾಡೋ ಅಂದರೆ ಕೂಲಿ ಮಾಡ್ತೀನಿ ರೀ ಎರಡೇ ಈಗ ಗುತ್ಗೆ ಅಂದ್ರೆ ನಾವೆಲ್ಲ ಕರ್ಕೊಂಡ್ಬರ್ತೀವಿ ಇಲ್ಲ ನಿಮ್ಮ ಕಡೆಯಂದ್ರೆ ನೀವೊಂದು ನಾಲ್ಕು ಜನ ಕಳ್ಸಿ ಕೊಡ್ಬೇಕಾಗುತ್ತೆ ಲೇಬರ್ಗೆ ಅವ್ರ್ದು ಆರ್ನೂರು ರೂಪಾಯಿ ಪೇಮೆಂಟು ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟ ನಿಮ್ಮ ಕಡೆ ಇರುತ್ತೆ ಕರ್ಕೊಂಡ್ಬಂದು ಬಿಟ್ಟಿರ್ಬೇಕು

ಹಾಂ ಹಾಂ ಸರಿ ಬರ್ತೀನಿ ತಗೋ ರೀ ನಾಡಿದ್ದು ಸರಿ